ನಮ್ಮ ಬೆಳೆ ಅಂದರೆ ಒಂದು ಬೆಳೆ ಬೆಳೆಯೋಕೆ ಎಷ್ಟು ಕಷ್ಟ ಇದೆ ಅಂದರೆ ನಾವು ಅಂದುಕೊಂಡಷ್ಟು ಸುಲಭ ಇಲ್ಲ ನಾವು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಮತ್ತು ಎಷ್ಟೋ ಒಂದು ಅನ್ನ ಆಗ್ಬೌದು ಸಾಂಬಾರ್ ಆಗ್ಬ ಎಷ್ಟೋ ತಿನಿಸುಗಳನ್ನ ಆಚೆಗೆ ಎಸಿತೀವಿ ಮದ್ವೇಗಳಲ್ಲಿ ಆಗ್ಬೌದು ತುಂಬ ಬೇಜಾರು ಆಗುತ್ತೆ ನನಗೆ ಈ ವಿಷಯದಲ್ಲಿ ತುಂಬ ಬೇಜಾರಾಗಿದೆ ವ ಫಂಕ್ಷನ್ಗಳಲ್ಲಿ ಹೋಗಿ ಕಾರ್ಯಕ್ರಮಗಲಿಗೆ ಹೋಗ್ತಾರೆ ಎಲ್ಲ ಬೇಕೂಂತ ಹಾಕಿಸ್ಕೊಳ್ತಾರೆ ವೇಸ್ಟ್ ಸುಮ್ಮನೆ ಆಚೆ ಎಸಿತಾರೆ ಎಷ್ಟು ಕಷ್ಟ ಇದೆ ಅಂದರೆ ಆ ಬೆಳೆಯ ಹಿಂದೆ ರೈತನ ಕಷ್ಟ ಎಷ್ಟು ಇದೆ ಅಂದರೆ ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೇ ಬೆಳೆ ಬೆಳೆಯೋದನ್ನು ನೋಡ್ತಾ ಇದ್ದೇ ಬಟ್ ಆದರೆ ಹೇಗೆ ಕಷ್ಟ ಗೊತ್ತಿರಲಿಲ್ಲ ಇವಾಗ ನಾನು ನನ್ನ ಈವಾಗ ನಾನು ನಾನು ಕೂಡ ತೋಟಕ್ಕೆ ಕೃಷಿಯಲ್ಲಿ ನಾನು ಕೂಡ ತೊಡಗಿಸ್ಕೊಂಡಿದ್ದೀನಿ ನನ್ನನ್ನು ನಾನು ಕೂಡ ತೊಡಗಿಸ್ಕೊಂಡಿದ್ದೀನಿ ಅಷ್ಟು ಸುಲಭವಿಲ್ಲ ನಾವು ಕಾಫೀಯನ್ನು ಬೆಳಿತೀವಿ ಮತ್ತು ಮೆಣಸನ್ನು ಬೆಳಿತಿವಿ ಅಡಿಕೆಯನ್ನ ಬೆಳಿತೀವಿ ಎಷ್ಟು ಕಷ್ಟ ಇದೆ ಅಂದರೆ ನ ನಮಗೆ ಎಲ್ಲ ಕೆಲಸ ನಾವು ನಾನು ಕೆಲಸಕ್ಕೆ ಹೊರ್ಗಡೆ ಬರೋದರಿಂದ ಶಾಲೆಗೆ ಬರೋದರಿಂದ ಟೀಚರಾಗಿ ಶಿಕ್ಷಕಿ ಆಗಿ ಶಾಲೆಗೆ ಬರೋದರಿಂದ ನನ್ನ ಗಂಡ ಕೂಡ ಅವರು ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋಗೋದರಿಂದ ನಮಗೆ ತೋಟದಲ್ಲಿ ನಮಗೆ ಕೆಲಸ ಮಾಡೋಕೆ ತುಂಬ ಕಷ್ಟ ಬಟ್ ಆದರೆ ನಾವು ಒಂದು ಉದಾಹರಣೆ ಏನಂದರೆ ನಾವು ಉಫ್ ಒಂದು ಉದಾಹರಣೆ ನಾವು ನಮ್ಮ ತೋಟದಲ್ಲಿ ಬಾಳೆ ಗಿಡಗಳನ್ನು ನೆಟ್ಟಿದ್ದೀವಿ ಅದು ಫಸ್ಲು ಬಿಟ್ಟಾಗ ನಾವು ಎಷ್ಟೊಂದು ದೂರದಿಂದ ಅಲ್ಲಿಗೆ ವಾಹನಗಳು ಕೂಡ ಹೋಗೊಕ್ಕಾಗಲ್ಲ ಎಷ್ಟೊಂದು ದೂರದಿಂದ ಅದನ್ನ ಕಡಿದು ಬಾಳೆ ಒಂದು ಬಾಳೆ ಗೊನೆನ ಕಡಿದು ಆ ಅದನ್ನು ಹೊತ್ಕೊಂಡು ಆ ಗಿಡಗಳ ಮಧ್ಯ ಬರೊಕ್ಕಾಗಲ್ಲ ಬಟ್ ಆದ್ರು ಕಷ್ಟಪಟ್ಟು ಬರ್ತೀವಿ ಬಂದು ಅದನ್ನು ತಗೊಂಡು ಬಂದು ಅದನ್ನು ಕಾರ್ ಎಲ್ಲಿದೆ ವಾಹನ ಎಲ್ಲಿದೆ ನಮ್ಮದು ಅಲ್ಲಿ ವರೆಗು ತಗೊಂಡು ಬಂದು ಅದನ್ನು ಅಲ್ಲಿಂದ ಮತ್ತು ಅಂಗಡಿಗೆ ತಗೊಬಂದು ಕೊಡ್ತೀವಿ ಬಟ್ ಆದರೆ ನಮ್ಮಹತ್ರ ಅವರು ಒಂದು ಕೆ ಜಿಗೆ ಐದು ರೂಪಾಯಿ ಆ ರೀತಿ ತಗೊಂಡರೆ ನಮಗೆ ಮಾರಬೇಕಾದ್ರೆ ಅದೇ ಹಣ್ಣು ನಾವು ತಗೊಳ್ಳೊಕ್ ಹೋದಾಗ ನಮಗೆ ಮೂವತ್ತು ರೂಪಾಯಿ ಕೆಜಿ ಆ ಮು ಅರ್ವತ್ತು ರೂಪಾಯಿ ಕೆಜಿ ತೊಂಬತ್ತು ರೂಪಾಯಿ ಕೆಜಿ ಅಂತ ಮಾರ್ತಾರೆ ಬಟ್ ಆದರೆ ನಮಗೆ ನಮ್ಮಹತ್ರ ತಗೋಬೇಕಾರೆ ಏನು ಮಾಡ್ತಾರೆ ಐದು ರೂಪಾಯಿ ಕೆ ಜಿಗೆ ತಗೊ ಬರ್ತಾರೆ ಎಷ್ಟು ಆ ಎಷ್ಟು ಇದಾಗತ್ತೆ ನೋಡಿ ಎಷ್ಟು ನಷ್ಟ ಆಗುತ್ತೆ ನಮಗೆ ಈಗ ಹೌದು ಎಲ್ಲರು ಹಾಗೆ ಇನ್ನೊಬ್ಬರಿಗೆ ತಮಗು ಲಾಭ ಆಗಬೇಕು ಬಟ್ ಆದರೆ ತುಂಬ ಲಾಭ ಇಡಬಾರ್ದು ಎಲ್ಲರು ನಾವು ಒಂದಿನ ಎಲ್ಲರು ಬಿಟ್ಟು ಹೋಗೋದೆ ಈ ಭೂಮಿನ ಯಾವ ಕೋಟ್ಯಾಧಿಪತಿ ಆದವನು ಬಿಟ್ಟೋಗೋದೇ ಎಲ್ಲರು ಬಿಟ್ಟೋಗೋದೇ ಮ ಮ ಇದು ಕೂಡ ಅಷ್ಟೇ ನಮ್ಮಹತ್ರ ಒಂದು ರೇಟಿಗೆ ತಗೋಳ್ತಾರೆ ಅವರು ಇಷ್ಟೊಂದು ರೇಟಿಗೆ ಮಾರಿಕೊಳ್ತಾರೆ ಹ್ಞೂ ತುಂಬ ನಷ್ಟ ಇದೆ ನನಗ್ ರೈತನಿಗೆ ರೈತನ ಕಷ್ಟ ರೈತನಿಗೆ ಗೊತ್ತಿರುತ್ತೆ ನಾವು ಈ ಸಿ ಈ ಪಟ್ಟಣಗಳಲ್ಲಿ ಕುತ್ಕೊಂಡು ತಿಂತೀವಿ ಅದು ನಮಗ್ ಗೊತ್ತಾಗೊಲ್ಲ ಬಟ್ ರೈತನ ಕಷ್ಟ ರೈತನಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಪ್ರತಿಒಂದು ಬೆಳೆಯಲ್ಲು ಅಷ್ಟೇ ರೈತ ತುಂಬ ಕಷ್ಟಪಟ್ಟು ಬೆಳಿತಾನೆ ಈಗ ಕೆಲವೊಮ್ಮೆ ಆ ಟಮೊಟೊ ಬೆಲೆ ತುಂಬ ಇಳಿಕೆ ಆಗಿರುತ್ತೆ ಆ ರೈತ ರಸ್ತೆಯಲ್ಲಿ ಎಸೆದು ಹೋಗ್ತಾನೆ ಕೆಲವೊಮ್ಮೆ ಟೊಮೊಟೊ ಬೆಲೆ ಏರಿಕೆ ಆಗಿರುತ್ತೆ ಕೆಲವೊಮ್ಮೆ ಇಳಿಕೆ ಆಗಿರುತ್ತೆ ಕೆಲವೊಮ್ಮೆ ಟ ಈರುಳ್ಳಿ ಬೆಲೆ ಆಗ್ಬೌದು ಪ್ರತಿಒಂದು ತರಕಾರಿಗಳ ಬೆಲೆ ಆಗ್ಬೌದು ದಿನಸಿಗಳ ಬೆಲೆ ಆಗ್ಬೌದು ತುಂಬ ಸಮಸ್ಯೆ ಇದೆ ನಾವು ಅನ್ಕೊಳ್ತೀವಿ ನಾವು ಬಾಳೆಗೊನೆ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ನಾವು ಪ್ರತಿ ವಾರ ಬಾಳೆಗೊನೆಗಳನ್ನ ತಗೋಬರ್ತಿವಿ ಏನಕ್ಕೆ ವೇಸ್ಟ್ ಮಾಡಬೇಕು ಏನಕ್ಕೆ ಸುಮ್ಮನೆ ಹಾಳು ಮಾಡಬೇಕು ಅಂತ ಹೇಳಿ ಎಲ್ಲರಿಗು ಹಂಚ್ತೀವಿ ಎಲ್ಲ ಮಾಡ್ತೀವಿ ಬಟ್ ಆದರೆ ಕೆಲವು ಟೈಮ್ ಸಮ್ ಕೆಲವು ಒಂದು ಸಮಯ್ದಲ್ಲಿ ಅನಿಸುತ್ತೆ ಯಾಕೆ ಇವ್ರಿಗೆ ತಗೊಂಡೋಗಿ ಕೊಡಬೇಕು ಸುಮ್ಮನೆ ಇಲ್ರೆ ಎಲ್ಲರಿಗು ಹಂಚಿದ್ರೆ ಓ ಓ ಅಯ್ಯೋ ಅವ್ರು ಮನೆಗೆ ಕೊಟ್ಟರು ಅಂತ ಎಲ್ಲರು ಅನ್ಕೊಳ್ತಾರೆ ಯಾಕೆ ನಾವು ನಾವು ಅಷ್ಟು ಕಷ್ಟಪಟ್ಟು ತಗೊ ಬರೋದು ಇವರು ಬ ಐದು ರೂಪಾಯಿಗ್ ತಗೋಳ್ತಾರೆ ಇವರು ಎಷ್ಟು ಅರ್ವತ್ತು ರೂಪಾಯಿ ಆ ತೊಂಬತ್ತು ರೂಪಾಯ್ಗೆ ಹಂಗೆ ಮಾರಿಕೊಳ್ತಾರೆ ಯಾಕೆ ಇಷ್ಟು ನಷ್ಟ ಮಾಡಬೇಕು ನಮಗು ಕೂಡ ಕಷ್ಟ ಎಷ್ಟಿರುತ್ತೆ ಹೇಳಿ ಆದ್ರೆ ಇದು ಈ ರೀತಿ ಮಾಡೋದು ತುಂಬ ತಪ್ಪಿದೆ ಈ ದಳ್ಳಾಳಿಗಳು ಅಂತ ಇರ್ತಾರಲ್ಲ ಅವ್ರು ಕೂಡ ಅಷ್ಟೇ ಈವನ್ ಈಗ ಫಾರ್ ಈಗ ಉದಾಹರ್ಣೆಗೆ ಕೆಲ್ಸ ಮಾಡ್ಸ್ಕೊಳೋಕೆ ಅಂತೇಳಿ ಕರ್ಕೊಂಬರ್ತಾರೆ ಮೇಸ್ತ್ರಿಗಳು ಅಂತ ಹೇಳ್ತಾರೆ ಅವರು ಒಟ್ಟಿಗೆ ತಗೊಂಡೋಗ್ತಾರೆ ಮು ಅಡಿಕೆ ಅಷ್ಟೇ ಅಡಿಕೆ ಒಂದು ದಿನ ನಾವು ಭಾನುವಾರ ಒಂದೇ ದಿನ ನಮಗೆ ರಜಾ ಸಿಗೋದು ಅವಾಗ ಅಡಿಕೆ ಅಡಿಕೆ ಕೆಡವುಸ್ಬೇಕು ಅಡಿಕೆ ಎಲ್ಲ ಕೆಡವುಸುದ್ವಿ ಅವರು ತಾರ್ಪಾಲ್ ಕೂಡ ಹಾಕೋಳಿಲ್ಲ ಹಾಗೇ ಕೆಡವುದ್ರು ಎಲ್ಲ ಇಡೀ ತೋಟದಲ್ಲೇ ತುಂಬ ಅಡಿಕೆ ಎಷ್ಟು ಬೆಳಗ್ಗೇ ಒಂದು ಸವೆನ್ ಇಂದ ಸಂಜೆ ಸೆವೆನ್ ವರೆಗು ಕೆಲಸ ಎಲ್ಲ ಮಾಡಿ ಅದನ್ನು ಮೂಟೆ ಎಲ್ಲ ತುಂಬಿಸಿ ಆ ಎಂಟು ಗಂಟೆ ರಾತ್ರಿ ವರೆಗು ಮೂಟೆ ಎಲ್ಲ ತುಂಬಿಸಿ ಎಲ್ಲ ಮಾಡಿದ್ವಿ ಮತ್ತು ಅದನ್ನ ನಾವು ಅವು ಹಾಗೇನೇ ನಾ ಅವರು ಎಷ್ಟು ಮಾರಿಕೊಳ್ತಾರೆ ಎಷ್ಟು ದುಡ್ಡಿಗೆ ಮಾರಿಕೊಳ್ತಾರೆ ಒಂಬೈನೂರು ಒಂದು ಮೂಟೆ ಒಂದು ಕೆಜಿ ಅಡಿಕೆಗೆ ಒಂಬೈನೂರು ರೂಪಾಯಿ ಆ ರೀತಿ ಎಲ್ಲ ಮಾಡಿಕೊಳ್ತಾರೆ ನಮಗೆ ಒಂದು ಆರ್ನೂರೂಪಾಯಿ ಐವತ್ತು ರೂಪಾಯಿ ಅರ್ವತ್ತು ರೂಪಾಯಿ ಹೀಗೆಲ್ಲ ಹಾಕ್ಕೊಡ್ತಾರೆ ಹಾಗೇ ತುಂಬ ಎಲ್ಲ ಕಡೆ ಅಷ್ಟೇ ನಮಗೆ ಅಂತಲ್ಲ ಪ್ರತಿಒಬ್ರಿಗು ಪ್ರತಿಒಬ್ಬರಿಗು ಲಾಸೇ ಮಾಡೋದು ನಮ್ಮ ಕ ನಮಗೆ ನಮ್ಮ ಊರು ಕಡೇಲಿ ಎಳನೀರು ಫಾರ್ ಎಕ್ಸಾ ಉದಾಹರಣೆಗೆ ಎಳನೀರು ಎಳನೀರ್ನು ನಮ್ಮ ಅಮ್ಮನ ಮನೆಯಲ್ಲಿ ಎಳ್ನೀರ್ನ ತೆಂಗಿನ ಮರಗಳಿದೆ ಎಳನೀರ್ನ ಅಲ್ಲಿ ಒಂದು ಎಳನೀರಿಗೆ ಆರುರೂಪಾಯಿ ಐದು ರೂಪಾಯಿ ಆ ರೀತಿ ತಗೊಂಬರ್ತಾರೆ ಹತ್ತು ರೂಪಾಯಿ ಆದರೆ ಇಲ್ಲಿಗೆ ಅದನ್ನ ನಲವತ್ತು ರೂಪಾಯಿ ಒಂದು ಎಳನೀರ್ದು ಮಾರ್ತಾರೆ ಎಷ್ಟು ಲಾಭ ಆಯಿತು ಹೌದು ಒಂದು ಕಡೆಯಿಂದ ಒಂದು ಕಡೆಗೆ ವಾಹನಗಳಲ್ಲಿ ತಗೊಂಡೋಗಬೇಕು ಅದನ್ನು ಮಾರಬೇಕು ಕಷ್ಟ ಇದೆ ಅವ್ರಿಗು ಲಾಭ ಇಟ್ಕೋಬೇಕು ಬಟ್ ಇಷ್ಟೊಂದು ಲಾಭ ಮಾಡೋದರಿಂದ ಇಷ್ಟೊಂದು ಹೆಚ್ಚು ಇದನ್ನ ಇಡೋದರಿಂದ ಅವರಿಗೆ ಬೆಳೆದವರಿಗೆ ಎಷ್ಟು ನಷ್ಟ ಆಗುತ್ತೆ ಅಲ್ವ ಹಾಗಾಗಿ ಪ್ರತಿಒಬ್ಬರು ಕೂಡ ಬೇರೆಯವರ ಕಷ್ಟ ಅರ್ಥ ಮಾಡ್ಕೋಬೇಕು ಹೌದು ಅವರು ಕಷ್ಟಪಟ್ಟಿರ್ತಾರೆ ನಾವು ಕಷ್ಟಪಡ್ತೀವಿ ಅವರಿಗು ಈಕ್ವಲ್ ಆಗಿರಬೇಕು ನಮಗು ಈಕ್ವಲ್ ಆಗಿ ಸಿಗಬೇಕು ಇಬ್ಬರಿಗು ಎರಡು ಈ ಅವರಿಗು ಲಾಭ ಆಗಬೇಕು ನಮಗು ಲಾಭ ಆಗಬೇಕು ಬೆಳೆದವರಿಗು ನಷ್ಟ ಆಗಬಾರ್ದು ಆ ಥರ ಭಾವ್ನೆ ಪ್ರತಿಒಬ್ಬರಲ್ಲಿ ಬೆಳೀಬೇಕು ಆ ನನಗೆ ಪ್ರತಿವಾರ ಅನುಭವ ಆಗೋದು ಅಷ್ಟೇ ಆ ಅಷ್ಟು ಕಷ್ಟಪಟ್ಬುಟ್ಟು ಬಾಳೆಗೊನೆ ಹೊತ್ಕೊಂಬರ್ತೀವಿ ಹೆಗ್ಲು ಮೇಲೆ ಕಷ್ಟಪಟ್ಟು ಹೊತ್ಕೊಂಬರ್ತೀವಿ ಎಲ್ಲ ಮಾಡ್ತೀವಿ ಇವ್ರು ನೋಡಿದ್ರೆ ಐದು ರುಪಾಯಿಗೆ ಹಾಕ್ಕೊಡ್ತಾರೆ ಅನ ಅವರು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತೊಂಬತ್ತು ರುಪಾಯಿಗೆ ಮಾರ್ಕೊಳ್ತಾರೆ ಏನಪ್ಪಾ ಇದು ಆದ್ರು ನಾವು ತಗೊಂಡೋಗಿ ಕೊಡ್ತೀವಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಎಷ್ಟು ಬರುತ್ತೋ ಅಷ್ಟೇ ಬರಲಿ ಒಂದು ರೂಪಾಯಿ ಬರಲಿ ಐದು ರೂಪಾಯಿ ಬರಲಿ ನಮ್ಮಮನೇಲಿ ಯಾಕೆ ಇಟ್ಟು ವೇಸ್ಟ್ ಮಾಡಬೇಕು ಅಂತ ತಗೊಂಡೋಗಿ ಕೊಡ್ತೀವಿ ನಮಗೆ ಪ್ರತೀ ವಾರ ಅನುಭವ ಇದಾಗಿದೆ ತ್ಯಾಂಕ್ ಯು